ಟ್ವೆಂಟಿ ಸಿಕ್ಸ್ತ್ ಜನವರಿ ರಿಪಬ್ಲಿಕ್ ಡೇ ಏಯ್ಟಿಂತ ಸೆಪ್ಟೆಂಬರ್ ಗಣೇಶ ಚತುರ್ಥಿ ಎರಡು ಅಕ್ಟೋಬರ ಗಾಂಧಿ ಜಯಂತಿ ಇಪ್ಪತ್ತೈದು ಮೇ ನಂದು ಮ್ಯಾರೇಜ್ ಆ್ಯನಿವರ್ಸರಿ ಇಪ್ಪತ್ತಾರು ಮೇ ನಂದು ಬರ್ತ್ ಡೇ ಬರ್ಡೇ